ನನಗೆ ಹೂ ಗಿಡಗಳು ಮತ್ತೆ ಮನೆ ತವ ತೋಟ ಮಾಡೋದೆಂದ್ರೆ ತುಂಬನೇ ಇಷ್ಟ ಆದರೆ ನಾವು ಇರೋ ಜಾಗ ಆಗಲ್ಲಂದ್ಬಿಟ್ಟು ನಮ್ಮ ಯಜಮಾನರು ಅದಕ್ಕಂತಲೇ ಜಮೀನು ಸ್ವಲ್ಪ ತಕ್ಕೊಟ್ರು ಅದರಲ್ಲೇ ರಾಗಿ ಬೆಳಿತೀನಿ ರಾಗಿ ಬೆಳಿಬೇಕೆಂದ್ರೆ ಹೊಲ ಉಳ್ಸ್ಬೇಕು ಒಲ ಉಳ್ಸಿದ್ಮೇಲೆ ರಾಗಿ ತಂದು ಚೆಲ್ಲಿ ಕಳೆ ವರ್ಸ್ಬೇಕು ಮತ್ತೆ ಕಳೆ ವರ್ಸಿ ಆದ್ಮೇಲೆಲ್ಲ ಇದ್ಮಾಡಿ ಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕ್ವಾಗ ಪಕ್ಕ ಅದರ ಪಕ್ಕದಲ್ಲೇ ಇನ್ನೂ ಸ್ವಲ್ಪದರಲ್ಲೇ ನಾನು ಗುಲಾಬಿ ಗಿಡ ಸೀಬೆ ಕಾಯಿ ಗಿಡ ಮತ್ತೆ ದಾಸವಾಳ ಮತ್ತೆ ಡೇರೆ ಹೂವು ಆ ಗಿಡಗಳೆಲ್ಲ ಮಾಡಿದ್ದೀವ್ರಿ ಅದಕ್ಕೆ ಮತ್ತದಕ್ಕೆ ಗೊಬ್ಬರ ವಾರಕ್ಕೆ ತಂದು ಗೊ ಗಿಡಗಳಿಗೆಲ್ಲ ಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ವಾರಕ್ಕಂದ್ರೆ ನನಗೆ ವಾರಕ್ಕೆ ಗೊಬ್ರಕ್ಕೆ ಹೋಗುತ್ತೆ ಎರ್ಡು ಸಾವಿರ ಮದ್ದಿಗೆ ಹೋಗುತ್ತೆ ಒಂದೆರ್ಡು ಸಾವಿರ ಔಷಧಿ ಹೊಡಿಬೇಕು ಮತ್ತು ಅದನ್ನು ತಂದು ಎಲ್ಲ ಮಾಡಿ ಪಾತಿ ಮಾಡಿ ನೀರು ಬಿಟ್ಟು ಗಿಡಗಳಿಗೆ ಅದಕ್ಕೆ ಮದ್ದು ಹೊಡಿಬೇಕು ಕಳೆ ಒರಿಬೇಕು ಮತ್ತೆ ಅವರಿಗೆಲ್ಲ ಕೂಲಿ ಕೊಡ್ಬೇಕು ನಾನು ಮತ್ತೆ ಎಲ್ಲ ಇದಾಗುತ್ತಾ ಮತ್ತೆ ರಾಗಿ ಗಿಡಗ್ಳಿಗೆ ಪಾತಿ ಮಾಡಿ ನೀರಾಕಿ ಮತ್ತೆ ಕಳೆ ಒಡೆದು ಔಷಧಿ ಒಡೆದು ಗೊಬ್ಬರ ಹಾಕ್ಬೇಕು ಮತ್ತೆ ಎಲ್ಲ ಮಾಡಿ ಮತ್ತೆ ನರ್ಸರಿ ಒಂಥರ ಎ ಸಿ ಜಾಗ ಇನ್ನು ಪಕ್ಕದಲ್ಲೇ ಸ್ವಲ್ಪ ಇನ್ನೂ ಜಾಗ ತೊಗೊಂಡು ಏನು ಮಾಡೋದು ಅಂತ ನಮ್ಮನೆಯವರೆಲ್ಲ ಹೇಳ್ದಾಗ ಸರಿ ಯೋಚನೆ ಮಡೋಣ ಮತ್ತೆ ನರ್ಸರಿ ಥರ ಒಂಥರ ಗಿಡ್ಗಳ ಥರ ಮಾಡೋಣ ಅಂತ ಮತ್ತೆ ಒಂದು ಇದು ತಂದು ಶೆಡ್ ಥರ ಹಾಕಿ ಮತ್ತೆ ಅದರಲ್ಲಿ ನಾರುಗಳು ಗಿಡಗಳದ್ದು ಬೀಜಗಳು ತಂದು ನಾರು ಬಿಟ್ಟು ಮತ್ತೆ ಅದಕ್ಕೆ ಔಷಧಿ ಒಡೆದು ಎಲ್ಲ ಮಾಡಿ ನಾರು ಥರ ಮಾಡಿ ಸಸಿಗಳು ಮಾಡಿ ಅದನ್ನು ಮಾರ್ತೇನೆ ಮತ್ತು ಅದರಲ್ಲಿ ಥರದ್ದು ತರ್ಕಾರಿಗಳದ್ದು ಬೀಜಗಳು ತಂದು ಅದನ್ನ ನಾರು ಮಾಡಿ ಅದನ್ನು ಮಾರ್ತೇವ್ರಿ ಎಲ್ಲ ಮಾರಿ ಎಲ್ಲ ಇದ್ಮಾಡಿದ್ರೆ ನಮಗೆ ತುಂಬ ಸ್ ಖರ್ಚಾಗುತ್ತೆ ಕಳೆ ಮತ್ತೆ ಮಳೆ ಬಂತಂದರೆ ಕಳೆ ಎಲ್ಲ ಹೊಲ್ದಲ್ಲಿ ಮತ್ತೆ ಬರುತ್ತೆ ಕಳೆ ಕೀಳಬೇಕು ಔಷಧಿ ಗೊಬ್ಬರ ಹೊಲಕ್ಕೆ ಗೊಬ್ಬರ ಹಾಕ್ಬೇಕು ಮತ್ತೆ ಗಿಡ್ಗಳ್ಗೆ ಮದ್ದು ಒಡೆಸ್ಬೇಕು ನನಗೆ ಆ ಥರಯೆಲ್ಲ ತುಂಬನೇ ಇಷ್ಟ ಗಿಡಗಳು ಬೆಳೆಸೋದು ಆದರೆ ನಮ್ಮ ಮಳೆ ಮನೆ ಹತ್ರನೂ ಅಷ್ಟೇ ಅಲ್ಲೇ ಬಿಟ್ಟು ಮನೆ ಹತ್ರನೂ ಅಷ್ಟೇ ಪಾಟುಗಳಲ್ಲಿ ತುಂಬ ಗಿಡಗಳು ಬೆಳ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಹತ್ರ ಅಂತ ಅದರ ಮೇಲೆ ಇದಾಗಿ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದಾರೆ ಕೃಷಿ ಬದುಕು ತುಂಬ ಚೆನ್ನಾಗಿದೆ ಇಲ್ಲ ಅಂತಲ್ಲ ಅದರಲ್ಲೇ ಖರ್ಚು ಇದೆ ಮತ್ತೆ ಎಲ್ಲ ಮಾಡಿ ಮಾಡ್ತಾಯಿದ್ದೀವ್ರಿ ಅದರಲ್ಲೇ ನಮ್ಮನೆಯಲ್ಲಿ ನಮ್ಮ ಯಜಮಾನ್ರು ನಮ್ಮ ನಮ್ಮತ್ತೆ ಮಾವ ಅವರೆಲ್ಲ ತುಂಬ ಎಲ್ಪ್ ಮಾಡ್ತಾರೆ ಎಲ್ಪ್ ಮಾಡಿ ಮತ್ತೆ ಕಣದಲ್ಲೆಲ್ಲ ಹೋಗಿ ರಾಗಿ ಎಲ್ಲ ಕೊಯ್ಯಿಸ್ಬೇಕಾ ರಾಗಿ ಕೊಯ್ಸಿ ರಾಗಿ ಕೊಯ್ಸಿ ಕಣಕ್ಕೆತ್ಕೊಂಡೋಗ್ತೀವ್ರಿ ಕಣದಲ್ಲಿ ಮತ್ತೆ ಕೆಲಸ ಇರುತ್ತೆ ಕೆಲಸ ಮಾಡಿ ಮತ್ತೆ ಕಣದಲ್ಲಿ ಬಂದ್ಬಿಟ್ಟು ನಾವು ಗುಂಡು ರಾಗಿಗೆ ತೆನೆ ಮೇಲೆ ಗುಂಡೋಡೆಸ್ಬೇಕು ಮತ್ತೆ ಗುಂಡೊಡೆಯೋರಿಗೆ ದುಡ್ಡು ಕೊಡಬೇಕು ಅದೆಲ್ಲ ಕೂಲಿಯವ್ರು ಬಂದು ಅವ್ರಿಗೆ ಊಟದ ಖರ್ಚು ಮತ್ತೆ ಇದೆಲ್ಲ ಮಾಡಿ ತೆನೆ ಎಲ್ಲ ಉಲ್ಟ ಮಾಡಿ ರಾಶಿ ಮಾಡಿ ಮತ್ತೆ ರಾಗಿನ ನಾವು ಮಿಷನ್ಗೆ ಹಾಕಬೇಕು ಮತ್ತೆ ಇದನ್ನು ನಾವು ಇದರಲ್ಲಿ ಇದ್ಮಾಡಿ ತಂದು ಮನೆಯಲ್ಲಿಡ್ಬೇಕು ಮತ್ತೆ ತಿರ್ಗ ಮತ್ತೆ ಇದಾಯ್ತು ಮತ್ತೆ ಇದಾಯಿತು ಅಂದರೆ ಮತ್ತೆ ನಾವು ಹೊಲ ಉಳಸ್ಬೇಕು ಮತ್ತೆ ಅಲ್ಲಿ ತೋಟ ಇರೋದರಿಂದ ಹೋಗಿ ಮತ್ತೆ ಮದ್ದುಗಳೊಡೆಸ್ಬೇಕು ಕಟ್ ಮಾಡೋ ಕೂಲಿಗಳು ಬ್ ಕೂಲಿಗಳಿಗೆ ಕೊಡಬೇಕು ತುಂಬನೇ ಇದೆ ತುಂಬ ಚೆನ್ನಾಗಿದೆ ಕೃಷಿ ಬದುಕು ಚೆನ್ನಾಗಿತ್ತಿ ಬೆಳೆಸಿದಷ್ಟು ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಇದ್ರಲ್ಲೋದರೆ ಚೆನ್ನಾಗಿದೆ ಮಾಡ್ತಾಯಿದ್ದೀನಿ ನನಗಂತೂ ತುಂಬನೇ ಇಷ್ಟ ನನಗೆ ಗಿಡಗಳು ಬೆಳೆಸೋದು ಈ ಥರ ಎಲ್ಲ ಮಾಡೋದು ನನಗೆ ತುಂಬನೇ ಇಷ್ಟ ಅದರಲ್ಲೂ ಗುಲಾಬಿ ಗಿಡಗಳು ಅಂದರೆ ನನಗೆ ತುಂಬನೇ ಇಷ್ಟ ಕಲ್ಲರ್ ಕಲ್ಲರ್ ಎಲ್ಲ ಕಲ್ಲರ್ ಗುಲಾಬಿ ಗಿಡಗಳು ಇಟ್ಟಿರ್ತೀನಿ ಸೀಬೆ ಕಾಯಿ ಗಿಡ ಸೀತಾಫಲ ಮತ್ತೆ ಸಪೋಟ ಮರ ಅದು ಸಪೋಟ ಮರ ಅದೆಲ್ಲ ಬೆಳೆಸಿದ್ದೀವ್ರಿ ನಮ್ಮಿದರಲ್ಲಿ ತುಂಬ ಚೆನ್ನಾಗಿದೆ ಅದರಲ್ಲಿ ಮದ್ದುಗಳು ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಎಲ್ಲ ಮಾಡ್ತಾಯಿದ್ದೀವ್ರಿ ನನಗೆ ತುಂಬನೇ ಖುಷಿಯಾಗುತ್ತೆ ತುಂಬನೇ ಇಷ್ಟ ಆಗುತ್ತೆ ಎಲ್ಲ ಮಾಡಿದ್ದೀವ್ರಿ ಮಾಡ್ತಾಯಿದ್ದೀವ್ರಿ ನಮ್ಮನೆಯಲ್ಲಿ ಎಲ್ಲ ಎಲ್ಪ್ ಮಾಡ್ತಾರೆ ಎಲ್ಲ ನಮ್ಮತ್ತೆ ಮಾವ ಮೈದುನ ಅವರು ಭಾವ ಭಾವನ ಮಕ್ಕಳೆಲ್ಲ ಬರ್ತಾರೆ ವೀಕಲ್ಲಿ ಮಕ್ಕಳೆಲ್ಲ ಬರ್ತಾರೆ ಮಕ್ಕಳೆಲ್ಲ ಬಂದು ಮತ್ತೆ ಪಾತಿ ಮಾಡ್ತಾರೆ ಗಿಡಗಳಿಗೆ ಸೀಬೆಕಾಯಿ ಗಿಡ ಸಪ ಎಲ್ಲ ಪ ಗಿಡಗಳಿಗೆಲ್ಲ ಪಾತಿ ಮಾಡ್ತಾರೆ ಹೊಲದಲ್ಲಿ ಕಳೆ ಎಲ್ಲ ಒಡ್ದು ಸೈಡಿಗಾಕಿದರೆ ಎಲ್ಲ ತೊಗೊಂಡೋಗಿ ಆಚೆಗೆ ಹಾಕ್ತಿದ್ದಾರೆ ಮತ್ತೆ ಹೊಲ ಉಳಿಸ್ಬೇಕಾದ್ರೆ ಮತ್ತೆ ಬರ್ತಾರೆ ಬಂದು ಅದು ಮಾಡ್ಬೇಕಾ ಇದು ಮಾಡ್ಬೇಕಾ ಏನು ಮಾಡಬೇಕು ಅಂತ ಕೇಳಿ ತುಂಬ ಇಂಟ್ರೆಸ್ಟಲ್ಲಿ ಅವ್ರಿಗೂ ಈ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಬರ್ತಾಯಿದೆ ಇದನ್ನ ಯಾವ ಥರ ಇದಕ್ಕೆ ಯಾವ ಥರ ಮದ್ದು ಹೊಡಿತೀಯ ಆಂಟಿ ಆ ಥರಯೆಲ್ಲ ಕೇಳ್ತಾರೆ ನಾನು ಇಲ್ಲ ಈ ಥರ ಅಂಗ್ಡಿಯಲ್ಲಿ ಹೋಗಿ ತಂದು ಈ ಥರ ಮಾಡ್ತೀನಿ ಹದ್ನೈದು ದಿವ್ಸ ತಿಂಗ್ಳಿಗೆ ಒಂದ್ಸಲ ರೋಸ ರೋಸ್ ಗಿಡಗಳಿಗೆ ಮದ್ದು ಒಡಿತೀವ್ರಿ ಮತ್ತೆ ಎರಡು ತಿಂಗ್ಳಿಗೆ ಒಂದ್ಸಲ ಗೊಬ್ಬರ ಹಾಕಿ ಕಟ್ ಮಾಡ್ತೀವ್ರೀ ಗಿಡನ ಅವಾಗ ಹೂವು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಹೌದಾ ಅಂತಾರ ಅವಾಗ ಅವರಿಗೆ ವೀಕಲ್ಲಿ ಇದಾದಾಗ ಮತ್ತೆ ಈ ಥರ ಹಾಲಿಡೇಸಲ್ಲಿ ಇರಬೇಕಾದ್ರೆ ಬರ್ತಾರೆ ಬಂದು ಪಾತಿ ಮಾಡ್ತಾರೆ ಪಾತಿ ಮಾಡಿ ನೀರು ಬಿಡ್ತಾರೆ ಎಲ್ಲ ಮಾಡ್ತಾರೆ ತುಂಬ ಖುಷಿಯಾಗುತ್ತಾ ಮತ್ತೆ ನಾವಲ್ಲೇ ತುಂಬ ಟೈಮು ತೋಟದ ಹತ್ರನೇ ನಾವು ಸ್ಪೆಂಡ್ ಮಾಡ್ತೀವ್ರಿ ಅಲ್ಲೇ ಇರ್ತೀವ್ರಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು